ನಾವು ಶಾಲೆಯಲ್ಲಿ ಕಲಿಯುವಾಗಲೇ ನಮಗೆ ಡ್ರಾಯಿಂಗ ಅದೊಂದು ಸಬ್ಜೆಕ್ಟ್ ಆಗಿ ಇತ್ತು ಅದಕ್ಕೆ ಒಂದು ಪೀರಿಯಡ್ ಅಂತ ಇರೋದು ಆವಾಗ ಅದಕ್ಕೆ ಒಬ್ಬ ಟೀಚರ್ ಇರೋರು ಅವ್ರು ಬ ಅವ್ರು ನಮ್ಗೆ ಫಸ್ಟು ಡ್ರಾ ಹೇಗೆ ಮಾಡಬೇಕು ಮತ್ತು ಕಲರು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ನಮಗೆ ತಿಳಿಯ ತಿಳಿಸ್ತಾ ಇದ್ದರು ಅದರಿಂದ ನಾವು ನಮಗೂ ಕೂಡ ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬಂದಿದೆ ನಾನು ಕೂಡ ಅವ್ರು ಹೇಳಿಕೊಟ್ಟ ರೀತಿಯಲ್ಲೇ ಡ್ರಾಯಿಂಗ್ ಬರೆದು ಅದಕ್ಕೆ ಕಲರಿಂಗ ಅಂದರೆ ಈ ಗಿಡಗಳ ಗಿಡ ಮರಗಳಿಗೆ ಯಾವ ಥರ ಕಲರಿಂಗ ನೇಚರ ಯಾವ ಥರ ಡ್ರಾ ಮಾಡಬೇಕು ಅಲ್ಲಿ ನೇಚರ್ಗೆ ಆಕಾಶಕ್ಕೆ ಯಾವ ಕಲರ ನೀರ್ಗೆ ಯಾವ ಕಲ್ಲರು ಗಿಡಮರಗಳಿಗೆ ಯಾವ ಕಲರ್ ಪಕ್ಷಿಗಳು ಪ್ರಾಣಿಗಳು ಇವಕ್ಕೆಲ್ಲ ಯಾವ ರೀತಿ ಕಲರ್ ಮಾಡಬೇಕು ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ನಮಗೆ ಕಲಿಸಿದ್ರು